ನಾನು ಮುಂಚೆಯೆಲ್ಲ ಎಜುಕೇಷನ್ ಮಾಡ್ಬ್ ಎಜುಕೇಷನ್ ಮುಗಿದ್ ಮೇಲೆಲ್ಲ ಕೆಲ್ಸುಕ್ಕೆ ಸೇರ್ಕೊಳನ ಅಂತ ಎಲ್ಲ ಪ್ಲಾನಿಂಗ್ ಇತ್ತು ಮತ್ತು ಅದೇ ನನ್ನ ನಿರ್ಧಾರವಾಗಿತ್ತು ಆ ನಂತರ ನಾನು ಅಷ್ಟಕ್ಕಷ್ಟೇ ನಾನು ಎಜುಕೇಷನಲ್ಲೇನೂ ನನಗೆ ಇಂಟ್ರೆಸ್ಟ್ ಇಲ್ದಿದ್ದ ಮುಂದೇ ಇನ್ನೂ ಚೆನ್ನಾಗಿ ಓದಿ ಒಳ್ಳೆಯ ಕೆಲ್ಸಕ್ಕೆ ಹೋಬೇಕು ಅನ್ನೋದೆಲ್ಲ ಇಂಟ್ರೆಸ್ಟ್ ಆಮೇಲೆ ದಿನ ದಿನ ಇದೇ ಕಡಿಮೆಯಾಯ್ತು ಆ ನಂತರ ನನಗೆ ಫಿಟ್ನೆಸ್ ಮೇಲೆ ತುಂಬ ಆಸಕ್ತಿ ಇತ್ತು ಮತ್ತು ನಾನು ಚಿಕ್ಕವ್ನಿಂದನೂ ನಾನು ತುಂಬ ಫಿಟ್ನೆಸ್ ಮೇಲೆ ಆಸಕ್ತಿ ಇದ್ದಿದ್ದರಿಂದ ನಾನು ಫಿಟ್ನೆಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದೆ ಆಮೇಲೆ ನನಗೆ ಜಿಮ್ ಕೋಚು ಮತ್ತು ಟ್ರೈನರ್ ಆಗ್ಬೇಕಂತ ನಾನು ನಿರ್ಧರಿಸಿದೆ ಆವಾಗ ನಿರ್ಧಾರ ಏನೋ ತಗೊಳೋದೇನೊ ಸುಮ್ಮನೆ ಯೋಚನೆ ಮಾಡ್ಬೋದಾದ್ರೆ ನಿರ್ಧಾರ ತಗೊಳ್ಬೇಕಾರೆ ಸಕತ್ತು ಕಷ್ಟವಾಯ್ತು ಯಾಕೆ ಅಂದರೆ ನಾನು ನ್ ಫಸ್ಟು ನಾನು ಒಬ್ಬನೇ ಅದನ್ನ ನಿರ್ಧಾರ ಮಾಡೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮನ್ನ ಒಪ್ಪಿಸ್ಬೇಕು ಈ ಥರ ಎಲ್ಲ ಸಂದರ್ಭ ನಾನು ಎದುರಿಸ್ದೆ ಮತ್ತು ನಾನು ಸ್ವಲ್ಪ ಜನ ಸಲಹೇನು ಕೂಡ ಕೇಳಿದೆ ಇವಾಗ ನಾನು ಟ್ರೈನರ್ ಆದರೆ ಏನು ದುಡ್ಡು ಎಲ್ಲ ದುಡಿಮೆ ದುಡೀಬೋದಾ ಇಲ್ಲ ಬರೀ ಸುಮ್ಮನೆ ನಾನು ಮಾತ್ರ ಜಿಮ್ ಮಾಡಿಕೊಂಡಿರ್ಬೋದಾ ಅಂತ ಆ ನಂತರ ಸ್ವಲ್ಪ ಪ್ರೊಫೆಷನಲ್ ಆಗಿ ಜಿಮ್ ಟ್ರೈನರ್ಸ್ಗಳ್ನೆಲ್ಲ ನಾನು ವಿಚಾರಿಸಿ ತುಂಬ ಸಲಹೆ ತಗೊಂಡಿ ನಾನೇ ನಂದು ಸಪ್ರೇಟ್ ಜಿಮ್ ಓಪನ್ ಮಾಡಿ ಆ ಆ ನಂತರ ಎಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಮಿಷಿನರೀಸ್ ಎಲ್ಲ ತಂದು ಹಾಕ್ಸಿ ಒಂದು ತಕ್ಕ ಮಟ್ಟಿಗೆ ಮಾಡಿಕೊಂಡೆ ಜಿಮ್ನ ಆ ನಂತರ ಕಸ್ಟಮರ್ಸ್ ಎಲ್ಲ ಬಂದರು ಜಿಮ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಎಲ್ಲ ನಡೀತ ನಡೀತ ನಡೀತ ತುಂಬ ಚೆನ್ನಾಗಿ ನಡೀತು ಆದರೆ ಮನ್ಷಂಗೆ ಏನು ಮುಖ್ಯ ಅಂದರೆ ಫಸ್ಟು ನೀವು ಏನು ನಿರ್ಧಾರ ತಗೊಂತೀರ ಅದು ಸರೀನಾ ತಪ್ಪಾ ಅನ್ನೋದು ನೀವು ಮುಂಚೆನೇ ಯೋಚನೆ ಮಾಡಿ ನೀವು ನಿರ್ಧಾರ ತೊಗೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ನಿರ್ಧಾರವಾಗುತ್ತೆ ಮತ್ತು ಮನ್ಷ್ರುಗಳ್ ತಪ್ಪು ಮಾಡ್ತಾರೆ ತಪ್ಪೇ ಮಾಡ್ದೆ ಇರೋರು ಯಾರೂ ಇಲ್ಲ ಸೋಲೇ ಗೆಲುವಿನ ಮೆಟ್ಟಿಲು ಅಂತ ನಿಮ್ಮ ಮನಸ್ಸೇನೇಳುತ್ತೋ ಆ ನಿಮ್ಮ ಗುರಿ ಮುಟ್ಟಲು ನೀವು ಕಷ್ಟಪಡಬೇಕು ಆವಾಗ ನೀವು ತೊಗೊಂಡಿರೋ ನಿರ್ಧಾರಕ್ಕೂ ಕೂಡ ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಇವಾಗ ನಾನೂ ಕೆಲ್ಸಕ್ಕೆ ಅದಕ್ಕೆ ಅಂತೆಲ್ಲ ಹೋಗ್ಬುಟಿದ್ರೆ ನಾನು ನನ್ನ ಡ್ರೀಮ್ ಲೈಫ್ನ ನಾನು ಬದುಕಕ್ಕಾಗ್ತಿರ್ಲಿಲ್ಲ ಈ ಕಾರಣದಿಂದ ನಾನು ಯೋಚನೆ ಮಾಡಿದೆ ನಮ್ಮ ಅಪ್ಪ ಅಮ್ಮನ್ನೆಲ್ಲ ಒಪ್ಪಿಸಿ ಮತ್ತು ನಾನು ಸಲಹೆ ತಗಂಡಿ ಅದ್ಕೇನು ಗುರಿ ತಲುಪ್ಬೇಕು ಆ ಕಷ್ಟನೆಲ್ಲ ಪಟ್ಟೆ ಇವಾಗ ನನ್ನದೇ ಆದ ಒಂದು ಸಪ್ರೇಟ್ ಜಿಮ್ ಇದೆ ನನ್ನದೇ ಆದ ಒಂದು ಒಂದು ಜಾಗ ಸ್ಥಾನಮಾನಯಿದೆ ನನ್ನದೇ ಆದ ಒಂದು ಹೆಸ್ರಿದೆ ಮತ್ತು ನಮ್ಮ ನಮ್ಮ ಸ್ಟೂಡೆಂಟ್ಸ್ಗಳ ತುಂಬ ಖುಷಿಯಿದೆ ಈ ಥರ ನಾನು ತುಂಬ ನಿರ್ಧಾರಗಳ್ನ ಯೋಚನೆ ಮಾಡಿ ತಗೊಂಡು ಈ ಸವಾಲ್ಗಳ್ನೆಲ್ಲ ಎದ್ದುರ್ಸಿ ಇವಾಗ ನಾನು ಒಂದು ಸ್ಥಾನಮಾನಕ್ಕೆ ಬಂದು ನಿಂತಿದ್ದೀನಿ